ಈಗಿನ ಕಾಲದಲ್ಲಿ ಮಹಿಳೆಯರು ಕ್ರೀಡೆಯಲ್ಲಿ ಭಾಗವಯ್ಸೋದು ಅತಿ ಕಡಿಮೆ ಏಕೆಂದರೆ ಅವರಿಗೆ ಬಿದ್ದು ಗಾಯವಾದರೆ ಅದು ನೋವಾಗುತ್ತದೆ ಅನ್ನೋ ಆಲೋಚನೆ ಇರಬಹುದು ಹಾಗೇ ಅವರು ಕೆಲವು ಕ್ರೀಡೆಗಳಿಂದ ಹಿಂದುಳಿದಿದ್ದಾರೆ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ಕೂಡ ಈಗ ಉದಾಹರಣೆ ಕ್ರಿಕೆಟ್ ಹಾಗೂ ಇತರೆ ಕ್ರೀಡೆಗಳನ್ನು ಕಲಿತು ಮುಂದಿನ ಆಟಗಳಲ್ಲಿ ಭಾಗವಹಿಸಬೇಕು ಅದರಿಂದ ಅದು ಕಡಿಮೆಯಾಗುತ್ತದೆ ಮಹಿಳೆಯರು ಹಿಂದುಳಿಯುವುದು ಎಂದು ಹೇಳುತ್ತೇನೆ